ಈ ಪ್ರದೇಶದಲ್ಲಿ ತಯಾರಿಸಲಾಗುವ ಕೆಲವು ಸಾಂಪ್ರದಾಯಿಕ ಭಕ್ಷ್ಯಗಳ ಬಗ್ಗೆ ನಮಗೆ ತಿಳಿಸಿ ನಮ್ಮ ಪ್ರದೇಶದಲ್ಲಿ ತಯಾರಿಸಲಾಗುವ ಸಾಂಪ್ರದಾಯಿಕ ಭಕ್ಷ್ಯಗಳು ಏನು ಅಂದರೆ ನಮ್ಮ ಕಡೆ ಸಾಂಪ್ರದಾಯಿಕವಾಗಿ ಆಹಾರಗಳು ರಾಗಿ ಮುದ್ದೆ ಆಗಿರುತ್ತದೆ ಅನ್ನ ಮಾಡುತ್ತಾರೆ ನಂತರ ಸಾಂಬಾರು ಪದಾರ್ಥಗಳು ಸಾಂಬಾರು ಮಾಡುತ್ತಾರೆ ಈ ಒಂದು ತರಕಾರಿಯನ್ನ ಬಳಸಿ ಸಾಂಬಾರು ಮಾಡುತ್ತಾರೆ ನಂತರ ಸ್ ಕೃತಕವಾಗಿ ಸಂಡಿಗೆ ಮಾಡುತ್ತಾರೆ ಹಪ್ಪಳ ಮಾಡುತ್ತಾರೆ ಬೋಟಿ ಮಾಡುತ್ತಾರೆ ಬೋಂಡ ಮಾಡುತ್ತಾರೆ ಬಜ್ಜಿ ಮಾಡುತ್ತಾರೆ ಸಾಂಪ್ರದಾಯಿಕವಾದ ಭಕ್ಷ್ಯಗಳು ಇನ್ನಷ್ಟು ನಮ್ಮ ಕಡೆ ಬಹಳ ಅದ್ಭುತವಾಗಿ ಮಾಡುತ್ತಾರೆ